ಒಫೋ ಎ ಫಿಫ್ಟೀನ್ ಯಸ್ ಮೊಬೈಲ್ ಇದರಿಂದ ಏನು ಉಪಯೋಗ ಇಲ್ಲ ಆದರೆ ನಾನು ಪೂರ್ವಿಕದಲ್ಲಿ ತಗೊಂಡೆ ಮೊಬೈಲ್ ಇದು ಆದರೆ ಆನ್ಲೈನ್ನಲ್ಲಿ ಬುಕಿಂಗ್ ಮಾಡಿ ತಗೊಂಡಿದ್ದು ಏನಕ್ಕೆ ಬೇಕು ಅಂದು ಬಿಡ್ತಿದು ಬ್ಯಾಟ್ರಿ ಚಾರ್ಜ್ ಬರೋಲ್ಲ ಏನು ಬರೋಲ್ಲ ಅದ್ರಲ್ಲಿ ನೋಡಿದರೆ ಅವರು ಐನೂರು ಅದಾಕಿದರೆ ಇದರಲ್ಲಿ ಒಂದು ದಿನ ಕರೆಕ್ಟಾಗಿ ಕೂಡ ಬರಲ್ಲ ಏನು ಮೊಬೈಲು ಕ್ಯಾಮ್ರನು ಕರೆಕ್ಟ್ ಆಗಿ ಬರೋಲ್ಲ ಸೆಟ್ಟಿಂಗ್ಸ್ ಅಲ್ಲಿ ಏನಂದರೆ ಅದು ಕೂಡ ಇಲ್ಲ ಸುಮ್ಮನೆ ವೇಷ್ಟಾಗಿ ತಗೊಂಡಿದ್ದು ಏನಕ್ಕೆ ಬೇಕಾಗಿತ್ತು ಅಂದರೆ ಈ ಮೊಬೈಲು ಅದೇ ಆನ್ಲೈನ್ ಕ್ಲಾಸು ಅಂತ ಅಪ್ಪ ಅಮ್ಮ ತಗೊಟ್ಟಿರ್ತಾರೆ ನಮಗೆ ನಾವು ಅದನ್ನು ಯೂಸ್ ಮಾಡಿಕೊಳ್ತೀವಿ ಆದರೆ ಮೊಬೈಲು ಕರೆಕ್ಟಾಗಿದ್ರೆ ಜೀವನಪೂರ್ತಿ ಕರೆಕ್ಟ್ ಆಗಿರುತ್ತೆ ಅಲ್ವಾ ಆದ್ದರಿಂದ ಹಂಗೆ ಮೊಬೈಲ್ ತಗೊಂಡು ತಗೊಂಡು ಹಾಳಾಗಿ ಹೋಗಿ ಬಿಟ್ವಿ ನಾವು ಈ ಒಪ್ಪೋ ಎ ಫಿಫ್ಟೀನ್ ಯಸ್ ತಗೊಂಡು ಏನಕ್ಕೆ ತಗೊಂಡಿದ್ದೀವಿ ಅನಿಸಿಸ್ಬಿಡ್ತು ಆದರೂ ಬೇಡ ಈ ಸೆಟ್ಟಿಂಗ್ಸಲ್ಲಿ ಏನು ಚೆನ್ನಾಗಿಲ್ಲ ಮತ್ತು ಈ ಒಪ್ಪೋ ಎ ಫಿಫ್ಟೀನ್ ಯಸ್ಸಿಂದ ಅದರಲ್ಲಿ ಬರೋ ಇದು ಕೂಡ ಚನ್ನಾಗಿರಲ್ಲ ನಾವು ಹೋಗಿ ಡೈರೆ ಅಲ್ಲಿ ಪೂರ್ವಿಕ ಡೈರೆಕ್ಟಲ್ಲಿ ತಗೊಂಡರೆ ಅವರು ಸೆಟ್ಟಿಂಗ್ಸ್ ಗಿಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದರು ಪಷ್ಟೆಲ್ಲ ನೋಡಿದರೆ ಆ ಮೊಬೈಲ್ನಲ್ಲಿ ಏನು ಇಲ್ಲ ಮತ್ತು ಏನು ಮಾಡೋದು ಅಂತ ನಮ್ಮಮನೇಲಿ ಇದೆ ಈಸಿ ಕೊಟ್ಟರು ಇದ್ರಲ್ಲಿ ನೋಡಿದರೆ ಈ ಥರ ಬರುತ್ತೆ ಏನು ಮಾಡೋಕೂ ಆಗಲ್ಲ ಸುಮ್ಮನೆ ಬೇಜಾರಿಗಳಾಗಿ ಬಿಡ್ತು ಈ ಮೊಬೈಲ್ ಯೂಸ್ ಮಾಡಿದರೆ ಇದರಲ್ಲಿ ಕ್ಯಾಮ್ರಾ ಟೆನ್ ಎಕ್ಸ್ ಹೋಗುತ್ತೆ ಅಂದರೆ ಇದರಲ್ಲಿ ಸಿಕ್ಸ್ ಎಕ್ಸ್ ಹೋಗುತ್ತೆ ಆ ಸಿಕ್ಸ್ ಎಸಲ್ಲಿ ಕರೆಕ್ಟಾಗಿ ಕ್ಯಾಮ್ರ ಕೂಡ ಬರೋಲ್ಲ ಟೆನ್ ಎಕ್ಸ್ ಆದರೂ ಹೋದ್ರೆ ಏನಾದರೂ ಅಷ್ಟೋ ಇಷ್ಟೋ ಕ್ಯಾಮ್ರಾ ಆದರೂ ಬರುತ್ತೆ ಇದಾದರೆ ಏನು ಬರೋಲ್ಲ ಸುಮ್ಮನೆ ವೇಷ್ಟಲ್ಲಿ ತಗೊಂಡಿದ್ ನಾವು ಇದನ್ನು ಈ ಒಫೋ ಎ ಫಿಫ್ಟೀನ್ ಯಸ್ ಇದರಿಗೆ ಡಿಸ್ಪ್ಲೇ ಹಾಕಿಸ್ಬೇಕು ಅಂದರೆ ಆಗದೇ ಹಾಕಿಸ್ಬೇಕು ಅದ್ರಲ್ಲಿ ಇನ್ನು ಜಾಸ್ತಿ ಆಗುತ್ತೆ ಕಾಸುಗಳು ಇದು ಲೋಕಲಲ್ಲಿ ಹಾಕಿದ್ರೆ ಅದು ಮತ್ತು ಚೆನ್ನಾಗ್ ಬರಲ್ಲ

ಇದ್ರಕ ಪೌಚ್ಗಳು ಮತ್ತು ಎಲ್ಲೂ ಸಿಗೋಲ್ಲ ನಾವೇ ಓನ್ ಆಗಿ ಮಾಡಿಸ್ಕೋಬೇಕಾಗುತ್ತೆ ಬೇಡ ಬೇಡ ಈ ಮೊಬೈಲ್ ಒಫ್ಪೋ ಎ ಫಿಫ್ಟೀನ್ ಯಸ್ ಅನ್ಬಿಟ್ಟು